ಹಲೋ ನಮಸ್ಕಾರ ಮ್ಯಾಮ್ ಮ್ಯಾಮ್ ನಮ್ಮ ಚ ನಾವು ಚರಣ್ ಅವ್ರ ಮಾತ ಫಾದರ್ ಮಾತಾಡ್ತಿರೋದು ಹಾಂ ಮೇಡಮ್ ನಮ್ಮ ಮಗನ್ ವಿದ್ಯಾಭ್ಯಾಸ ಹೆಂಗಿದೆ ಅಂತ ವಿಚಾರಿಸ್ಬೇಕಿತ್ತು ಅದೇ ಮೇಡಮ್ ಅವತ್ತು ಇದು ಒಂದು ಕೆ ಇಂಪಾರ್ಟೆಂಟ್ ಕೆಲಸ ಆಗಬೇಕಿತ್ತು ಅದಕ್ಕೋಸ್ಕರ ನಾವು ಬರೋಕ್ಕಾಗ್ಲಿಲ್ಲ ಅವ್ರ ತಾಯಿಯವ್ರನ್ನ ಕಳ್ಸಿಕೊಟ್ಟಿದ್ವಿ ಬಂದಿದ್ದರು ಮೇಡಮ್ ಆದರೆ ನಿಮ್ಮನ್ನು ಬೇ ನಿಮ್ಮ ಪರಿಚಯ ಇಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ಭೇಟಿ ಮಾಡಿದ್ದಂಗಿಲ್ಲ ಹೌದು ಮ್ಯಾಮ್ ಅವರಿಗೆ ಗೊತ್ತಾಗಿಲ್ಲ ನಾವು ಮುಂದಿನ ಸರ್ತಿಯಿಂದ ನಾನೇ ಬರ್ತೀನಿ ಮೇಡಮ್ ಮೇಡಮ್ ಅದೇ ನಮ್ಮ ಮಗನಿಗೆ ಒಂದು ಐದು ದಿವಸ ಲೀವ್ ಬೇಕಿತ್ತು ಮೇಡಮ್ ಇಲ್ಲ ಮೇಡಮ್ ಅದು ತಿರುಪತಿ ಟೂರ್ ಹೋಗ್ತಾ ಇದ್ವಿ ಮತ್ತು ಪ್ರವಾಸಕ್ಕೂ ಹಂಗೆ ಒಂದು ಐದು ಕಡೆ ಐದು ಪ್ರವಾಸಿ ತಾಣಕ್ಕೆ ಹೋಗ್ಬೇಕು ಅಂತ ಒಂದು ಟೂರ್ ಫಿಕ್ಸ್ ಮಾಡಿದ್ವಿ ಅದಕ್ಕೋಸ್ಕರ ಒಂದು ಐದು ರ ಐದು ದಿವಸ ಲೀವ್ ಕೊಡೋಕ್ಕಾಗ್ತಿತ್ತಾ ಹಾಂ ಮೇಡಮ್ ಅದೇ ಆ ಐದು ದಿಸದ್ದು ಏನೇನು ಓದೋದು ಇದೆಯೋ ಅದನ್ನೆಲ್ಲ ಬರ್ತಿದ್ದಂಗೇ ನಾನು ಅವರ ಅವ್ನ ಹತ್ರ ಮಾಡಿಸ್ತೀನಿ ಮ್ಯಾಮ್ ನಾ ಮೇಡಮ್ ಇನ್ನು ಮೇಲಿಂದ ಹಂಗಾಗಲ್ಲ ಮೇಡಮ್ ಇನ್ನು ಮೇಲಿಂದ ನಾನು ಅವ್ನನ್ನ ಕಂಟ್ರೋಲಲ್ಲೇ ಇಡ್ತೀನಿ ಮೇಡಮ್ ಅಲ್ಲಿಗೆ ಹೋಗೋಕೆನೇ ಒನ್ ಡೇ ಆಗುತ್ತೆ ಬರೋಕ್ಕೆ ಒಂದು ದಿವ್ಸ ಆಗುತ್ತೆ ಹಂಗಂದ್ರೆ ನೋಡಿ ಮ್ಯಾಮ್ ಇಲ್ಲ ಮ್ಯಾಮ್ ಅವನ ಹೆಸ್ರಲ್ಲೇನೇ ಹರ್ಕೆ ಕಟ್ಟಿಕೊಂಡಿದ್ದು ಅದಕ್ಕೋಸ್ಕರ ಅವನು ತಪ್ಪದೆ ಬರಬೇಕು ಕೇಳೋದಲ್ಲ ಮ್ಯಾಮ್ ಬೇಕೇ ಬೇಕಾಗಿತ್ತು ಸ್ವಲ್ಪ ನೋಡಿ ಏನು ಮಾಡ್ತೀರ ಮೇಡಮ್ ಇವಾಗ ಸ್ವಲ್ಪ ಅರ್ಜೆಂಟ್ ಇದೆ ಏನು ಮಾಡೋದು ಮತ್ತು ಈ ಕಡೆ ಅದನ್ನೂ ಬಿಡೋಕ್ಕಾಗಲ್ಲ ಈ ಕಡೆ ವಿದ್ಯಾಭ್ಯಾಸನೂ ಬಿಡೋಕ್ಕಾಗಲ್ಲ ಸ್ವಲ್ಪ ಯೋಚನೆ ಮಾಡಿ ಅದು ಏನೇ ಇದ್ರೂ ನಾನು ಅವ್ನ ಹತ್ರ ಓದ್ಸೋ ಓದಿಸೋ ಜವಾಬ್ದಾರಿ ನನ್ನದು ಸರಿ ಮ್ಯಾಮ್ ಎಷ್ಟೊತ್ತಿಗೆ ಕಳಿಸ್ಬೇಕು ಮೇಡಮ್ ಸರಿ ಮ್ಯಾಮ್ ನಾವು ಹದಿನೈದನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕುವರೆಗೂ ನಮಗೆ ರಜೆ ಬೇಕಿತ್ತು ಸರಿ ಮ್ಯಾಮ್ ನೀವೇ ಮಾತಾಡ್ತೀರಾ ನಾನು ಇನ್ನು ಯಾರ ಹತ್ರಾದ್ರೂ ಹೇಳ್ಬೇಕಿತ್ತ ಮೇಡಮ್ ಸರಿ ಮ್ಯಾಮ್ ಧನ್ಯವಾದ ಮೇಡಮ್